ನಮಗೆಲ್ಲ ಗೊತ್ತಿರೋ ಹಂಗೆ ಮನೆ ಸುತ್ತಮುತ್ತಲಿನ ಪರಿಸರ ಎಷ್ಟು ಸ್ವಚ್ಛವಾಗಿರುತ್ತೋ ಅಷ್ಟು ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಮತ್ತು ಮನ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ಹೇಳಬೇಕು ಅಂದರೆ ಸ್ವಚ್ಛವಾದ ಗಾಳಿ ಸ್ವಚ್ಛವಾದ ಪರಿಸರ ಸ್ವಚ್ಛವಾದ ವಾತಾವರಣ ಇದ್ದರೆ ಮನಸ್ಸು ತುಂಬ ಶಾಂತವಾಗಿರುತ್ತೆ ಮತ್ತೆ ಆರೋಗ್ಯನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೇಳ್ಬೇಕ್ ಅಂದರೆ ಈಗ ದೊಡ್ಡ ದೊಡ್ಡದು ಕಾಯಿಲೆಗಳು ಅಂದರೆ ಡೆಂಗ್ಯೂ ಮಲೇರಿಯಾ ಚಿಕನ್ಗುನ್ಯಾ ಇವೆಲ್ಲ ಏನ್ರಿಂದ ಬರ್ತವೆ ಅಂದರೆ ಸೊಳ್ಳೆ ಕಚ್ಚೋದರಿಂದ ಬರ್ತವೆ ನಾವು ಸೊಳ್ಳೆನ ಬೆಳವಣ್ಗೆ ಆಗದೆ ಇರೋ ಥರ ತಡೀಬೇಕು ತಡೀಬೇಕು ಅಂದರೆ ಚರಂಡಿಗಳಲ್ಲಿ ನೀರು ನಿಲ್ಲದೆ ಇರೋ ಥರ ನೀರು ಸಲೀಸಾಗಿ ಹರ್ದೋಗೊ ಥರ ನೋಡ್ಕೋಬೇಕು ಅದನ್ನೆಲ್ಲ ಆವಾಗ್ ಆವಾಗ ಸ್ವಚ್ಛ ಮಾಡ್ತಿರಬೇಕು ಮತ್ತೆ ಹೂವಿನ್ ಕುಂಡಗಳಾಗಲಿ ಟೈರ್ಗಳು ಏನಾದ್ರೂ ಪ್ಲಾಸ್ಟಿಕಿಂದು ಈ ಥರದ್ದು ಏನಾದ್ರೂ ಅದ್ರಲ್ಲಿ ನೀರು ನಿಂತ್ಕೊಳ್ಳೋದಾಗ್ಲಿ ಆ ಥರದ್ದು ಇದ್ದಾಗ ಅದನ್ನೆಲ್ಲ ನಾವು ಸ್ವಚ್ಛವಾ ಸ್ವಚ್ಛ ಮಾಡ್ತಾ ಇರಬೇಕು ಆವಾಗ್ ಆವಾಗ ಸ್ವಚ್ಛವಾಗಿ ಕಸ ಗುಡಿಸೋದು ಯಾವಾಗಲೂ ನಿಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿ ಇಡ್ಕೊಳ್ಳೋದು ಮತ್ತೆ ಗಿಡಗಳನ್ನ ಕತ್ತರಿಸಿ ನೀಟಾಗಿ ಇರೋ ಥರ ನೋಡ್ಕೋಬೇಕು ಎಲ್ಲೂ ಸೊಳ್ಳೆಗಳು ಬೆಳೀದೆ ಇರೋ ಥರ ಈ ಥರ ನೋಡ್ಕೋಬೇಕು ಮತ್ತು ಯಾವಾಗ್ಲೂ ದಿನಾಲು ಕಸ ಗುಡಿಸ್ಕೊಂಡು ಎಲ್ಲೂ ಕಸ ಇರದೆ ಇರೋ ಥರ ನೋಡ್ಕೋಬೇಕು ಎಲ್ಲೂ ಒಟ್ಟಿನಲ್ಲಿ ತೊಂದರೆ ಆಗಬಾರ್ದು ನ ಯಾಕೆಂದರೆ ನನಗೆ ಸ್ವಚ್ಛತೆ ಇಂ ಇದ್ದರೆ ಆರೋಗ್ಯನು ಚೆನ್ನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ಅದಕ್ಕಾಗಿ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ಮನೆ ಹೊರಗಾಗ್ಲಿ ಮನೆ ಒಳಗಾಗಲಿ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ನಾನಂತು ಬೆಳಗ್ಗೆ ಎದ್ದು ಮನೆ ಸುತ್ತಮುತ್ತ ಎಲ್ಲ ಕಸ ಗುಡಿಸಿ ಮತ್ತು ಚರಂಡಿಗೆಲ್ಲ ಚರಂಡಿಲೆಲ್ಲ ಎಲ್ಲೂ ನೀರು ನಿಂತ್ಕೋಬಾರ್ದು ಆಗ ಆ ಥರ ಎಚ್ಚರಿಕೆ ವಹಿಸ್ತೀನಿ ನೀರು ಸಲೀಸಾಗಿ ಹರ್ದ್ ಹೋಗ್ತಿದ್ರೆ ಯಾವುದೇ ಕಾರಣಕ್ಕು ಈ ಸೊಳ್ಳೆಗಳು ಅವೆಲ್ಲ ಬೆಳೆಯೋದಿಲ್ಲ ಸೊಳ್ಳೆ ಮೊಟ್ಟೆಗಳೆಲ್ಲ ಅಲ್ಲೆಲ್ಲ ಏನು ಇಡೋದಿಲ್ಲ ಬೆಳೆಯೋದಿಲ್ಲ ಅದು ಹಾಗಾಗಿ ನೀಟಾಗಿ ಇಟ್ಕೋಬೇಕು ಈ ಚರಂಡಿಗಳನ್ನೆಲ್ಲ ಸ್ವಲ್ಪ ಆಮೇಲೆ ಈ ಪ್ಲಾಸ್ಟಿಕ್ಕು ಅವೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿರೋದು ಅದರಲ್ಲೆಲ್ಲ ನೀರು ನಿಂತುಕೊಂಡ್ರೆ ಅದರಲ್ಲು ಸೊಳ್ಳೆಗಳು ಬೆಳಿತಾವೆ ಅಂತ ಹಂಗಿದ್ದಾಗ ಮನೆಗೆ ಬರ್ತವೆ ನಮ್ಗೆ ಕಚ್ತವೆ ಆವಾಗ ಕಾಯಿಲೆಗಳು ಬರುತ್ತೆ ಅದಕ್ಕೆ ಆ ಥರ ಏನು ಇಲ್ದಾಗೆ ಕ್ಲೀನಾಗಿ ಇಟ್ಕೋಬೇಕು ಆಮೇಲೆ ಗಿಡಗಳನ್ನ ಎಲ್ಲ ನೀಟಾಗಿ ಕತ್ತರಿಸಿ ಆಮೇಲೆ ಅವಕ್ಕೆ ಎಲ್ಲೂ ನೀರು ನಿಂತುಕೊಳ್ದೆ ಇರೋ ಥರ ನೀರು ಹಾಕ್ಬಿಟ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ಸೊಳ್ಳೆಗಳು ಅಥವಾ ಏನು ಬೆಳೆಯೋದಿಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೂ ಒಂಥರ ನೆಮ್ಮದಿ ಇರುತ್ತೆ ಸ್ವಚ್ಛವಾಗಿರೋ ಗಾಳಿ ಸಿಗುತ್ತಿರುತ್ತೆ ಅಥವಾ ಅನವಶ್ಯವಾಗಿ ಬೆಳೆಯೋ ಗಿಡಗಳು ಮತ್ತು ಹುಲ್ಲುಗಳು ಇವ್ನೆಲ್ಲ ಆವಾಗ ಆವಾಗ ಕತ್ತರಿಸ್ತಾ ಇದ್ದರೆ ನೋಡೋದಕ್ಕು ಚೆನ್ನಾಗಿರುತ್ತೆ ಪರಿಸರ ನಮ್ಮನೆ ಸುತ್ತಮುತ್ತಲಿನ ಪರಿಸರ ಆವಾಗ ಏನೋ ಮನೆಗೆ ಬರೋರಿಗು ಖುಷಿ ನಮಗು ಖುಷಿ ತುಂಬ ಮನ್ಸಿಗೆ ನೆಮ್ಮದಿ ಇರುತ್ತೆ ಮನೆ ಸುತ್ತಮುತ್ತ ಸ್ವಚ್ಛವಾಗ್ ಇಡೋದರಿಂದ ಸ್ವಚ್ಛತೆ ಅನ್ನೋದು ಜೀವನದಲ್ಲಿ ತುಂಬ ಮುಖ್ಯ ಹಾಗಾಗಿ ಸ್ವಚ್ಛತೆನ ನಾವು ಮರೀದೆ ಪಾಲಿಸಬೇಕು ಸ್ವಚ್ಛತೆಯನ್ನು ಪಾಲಿಸೋದ್ರಿಂದ ನಮ್ಮದು ಒಂದು ಶಿಸ್ತು ಜೀವ್ನನ ಸಾಧನೆ ಮಾಡ್ಬೌದು ಶುದ್ಧವಾಗಿರೋ ಗಾಳಿ ಕುಡಿಬೋದು ಮನ್ಸಿಗೆ ಒಂಥರ ಶಾಂತ ರೀತಿಯಿಂದ ಇರುತ್ತೆ ಸೊ ಅದಕ್ಕೆ ಹೇಳ್ಬೇಕ್ ಅಂದರೆ ಎಲ್ಲರು ಸ್ವಚ್ಛತೆಯಿಂದ ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ಹೋಗೊದು ತುಂಬ ಮುಖ್ಯವಾಗಿರುತ್ತೆ